ಮೇಡಂ ನಿಮ್ಮ ಹತ್ತಿರ ಹೂಗಳು ಸಿಗುತ್ತಾ ಮೇಡಂ ನಿಮ್ಮಿಂದ ನನಗೆ ಒಂದು ಎಲ್ಪಾಗಬೇಕಿತ್ತು ನಮಗೆ ಮದುವೆ ಇದೆ ನೆಕ್ಸ್ಟ್ ಮಂತು ಮ ಜನ್ವರಿ ಫಸ್ಟಿದೆ ನಮ್ಗೆ ನಿ ನಿಮ್ಮದು ಫ್ಲವರ್ಸ್ ಹೂವುಗಳ್ನೆಲ್ಲ ನೋಡಿ ತುಂಬ ಇಷ್ಟ ಆಯಿತು ನಾನು ಅದಕ್ಕೆ ನಿಮ್ಮ ಹತ್ರವೇ ತೊಗೋಬೇಕು ಅಂತ ಬಂದಿದ್ದೀನಿ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ನಮಗೆ ಅರಿಶಿಣ ಶಾಸ್ತ್ರಕ್ಕೆ ಯೆಲ್ಲೋ ಕಲರ್ ಹೂವು ಬರುತ್ತಲ್ವ ಯಾವ್ದು ಅದು ಹಳದಿ ಕಲರ್ ಹೂವು ನನಗೆ ಅದು ಅದು ಅರ್ಶ್ಣದ ಶಾಸ್ತ್ರಕ್ಕೆ ಒಂದು ನಾಲ್ಕರಿಂದ ಐದು ಕೆ ಜಿ ಬೇಕು ಆಮೇಲೆ ನನಗೆ ಆಮೇಲೆ ನನಗೆ ರೋಸು ಬೇಕು ಬಳೆ ಶಾಸ್ತ್ರಕ್ಕೆ ಮಲ್ಲಿಗೆ ಹೂವು ಬೇಕು ಇದು ಒಂದು ಹತ್ತು ಹತ್ತು ಹದಿನೈದು ಕೆ ಜಿ ಬೇಕಾಗುತ್ತೆ ಆಮೇಲೆ ಹಾಂ ಹಾಂ ಹೇಗೆ ಮ ಹೇಗೆ ಮೇಡಂ ರೇಟ್ ಇರೋದು

ಐವತ್ತು ರೂಪಾಯಿನ ಇನ್ನೂ ಕಮ್ಮಿ ಮೇಡಂ ಮಾಡಿ ಮೇಡಂ ಸ್ವಲ್ಪ ಕಷ್ಟ ಇದೆ ಹಾಂ ಹೂವಿನ ಹಾರ ಕಟ್ತೀರಾ ನೀವು ಮದುವೆಗೆ ಹಾರ ಹಾಕ್ತಾರಲ್ವ ಹೆಣ್ಣು ಗಂಡಿಗೆ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಹೌದಾ ಮೇಡಂ ಅಂದರೆ ನನಗೆ ಮದ್ವೆಗೆ ಎಮರ್ಜೆನ್ಸಿ ಬೇಕಾಗುತ್ತೆ ನಾನು ಎಲ್ಲೂ ಕೂಡ ಆರ್ಡರ್ ಕೊಟ್ಟಿಲ್ಲ ನಿಮ್ಮ ಹತ್ರನೇ ನಾನು ಜಾಸ್ತಿ ಕೊಡ್ತಿರೋದು ಸ್ವಲ್ಪ ನೋಡಿಕೊಂಡು ಹಾಕ್ಕೊಡಿ ಮೇಡಂ ಹಂಗೆ ಹಾಗಂದ್ರೆ ನಾನು ನಿಮಗೇ ಹೇಳ್ತೀನಿ ಹಾಂ ಹಾಂ ನೀವು ಅ ಅಲ್ಲೇ ಮಂಟಪಕ್ಕೇ ಬಂದುಬಿಟ್ಟು ಡಿಲ್ವರಿ ಕೊಡ್ತೀರೋ ಇಲ್ಲ ನಾವೇ ಯಾರ್ನಾದ್ರೂ ಕಳಿಸ್ಬೇಕಾ ಹಾಂ ಸರಿ ಮೇಡಂ ನಾನು ಆಯಿತು ಮೇಡಂ ಆಯಿತು ಆಯಿತು ಮೇಡಂ ನಮ್ಮ ಹುಡ್ಗನನ್ನ ಕಳಿಸ್ತೀನಿ ಅವರು ಬಂದು ನಿಮಗೆ ವಿಳಾಸ ಕಳಿಸ್ತಾರೆ ಸರಿ ಮೇಡಂ ಆಯಿತು ಬರ್ತೀನಿ ಹಾಂ ನಿಮ್ಮ ಹತ್ರವೇ ಬರ್ತೀನಿ ನೋಡ್ಕೊಂಡು ಹೂವು ಹಾಕಿ ಮೇಡಂ